ನಾನು ಕೈಗಾರಿಕೆ ಕಲೆಯನ್ನು ಅನುಸರದ್ದಿ ಅನುಸರಿಸ್ತೀನಿ ಮೊದಲಿಗೆ ಬ್ಲೌಸ್ ಬ್ಲೌಸ್ ಪೀಸ ಕಟ್ಟಿಂಗ ಫ್ರೆಂಟು ಬ್ಯಾಕ ಹ್ಯಾಂಡ್ ಸ್ಲಿವ್ಸ ಶೋಲ್ಡರ್ಸ ಸ್ಟಿಚ್ ಮಾ ಕಟ್ ಮಾಡಿ ಸ್ಟಿಚ್ ಮಾಡಿ ಆಮೇಲೆ ಅದಕ ಡಿಸೈನ್ ಮಾಡ್ತೀವಿ ರೀ ಬ್ಯಾಕ್ ಸೈಡ ಬ್ಯಾಕ್ ಬ್ಯಾಕ್ ಡಿಸೈನು ಸ್ಟಿಚಿಂಗ್ ಆದ ಮೇಲೆ ಎಲ್ಲ ಕಡೆ ಹೆಮ್ಮಿಂಗ್ ಮಾಡಿ ಹುಕ್ಸು ಕಾಜಾ ಹಾಕ್ತೀವಿ ಅಲ್ಲಿಗೆ ಬ್ಲೌಸು ಆಮೇಲೆ ಡ್ರಸ್ಸು ಟಾಪು ಬಾಟಮ್ ಸ್ಟಿಚ್ ಮಾಡ್ತಿವ್ರಿ ಆಮೇಲೆ ವರ್ಕ ಬ್ಲೌಸಿಗೆ ಆರಿ ವರ್ಕ ಮತ್ತು ಜರ್ದೋಸಿ ಮಿಷನ್ ಎಂಬ್ರಾಯ್ಡ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತೀವಿ ಫಸ್ಟು ಬ್ಯಾಕ ಪಾಟ್ ಡಿಜೈನು ಮ ಅದಕ ಆರಿ ವರ್ಕಿಂದ ಕುಂದನ್ಸು ಮತ್ತು ಕುಂದನ್ಸು ಗೋಲ್ಡ್ ಬಾಲ್ಸು ಗೋಲ್ಡ್ ಬಾಲ್ ಚೈನು ಆಮೇಲೆ ಸ್ಟೋನ್ ಚೈನು ಬೀಡ್ಸ ಬೀಡ್ಸ ದೊಡ್ಡವು ಚಿಕ್ಕವು ಡಿಸೈನಾಕಿ ಡಿಸೈನಾಕಿ ಡಿಸೈನಲ್ಲಿ ಅದಕ್ಕೆ ಫಸ್ಟ ಒಂದು ಕುಂದನ್ ಹಚ್ಚಿ ಅದರ ಸುತ್ತ ಫೇವ್ಕಾಲ್ ಫೆವ್ಕಾಲ್ ಹಚ್ಚಿ ಅದ್ರ ಅದು ಕ್ಕ ಸ್ಟೋನ್ ಚೈನು ಮೇಲೆ ಬಾಲ್ ಚೈನು ಆದ ಮೇಲೆ ಅದಕ್ಕ ದೊಡ್ಡದು ಒಂದು ಮಣಿಯಿಟ್ಟು ಚಿಕ್ಕ ಮಣಿಯಿಂದ ಡಿಸೈನ್ ಮಾಡ್ಬೌದ್ರಿ ಡಿಸೈನು ಅದು ಆದ ಮೇಲೆ ಮತ್ತೆ ಜರಿ ತ್ತೆ ಜರಿ ತ್ರೆಡ್ಡಿಂದಾಗಿ ಆಮೇಲೆ ಜರಿ ತ್ರೆಡ್ಡಿಂದ ಮಾಡ್ಬೌದು ಜರಿ ತ್ರೆಡ್ ಮತ್ತು ಆಮೇಲೆ ಸಿಲ್ಕ್ ತ್ರೆಡ್ಡಿಂದ ಡಿಸೈನು ಮಾಡಿ ತುಂಬ ಚೆನ್ನಾಗಿರತ್ತೆ ಆಮೇಲೆ ನಾನು ಕಚ್ ವರ್ಕ್ ಮಾಡ್ತೀನ್ರಿ ಬ್ಲೌಸ್ಗೆ ಬ್ಯಾಕ್ ಸೈಡ ಆಮೇಲೆ ಫ್ರಂಟ್ ನೆಕ್ಕ ಹ್ಯಾಂಡ್ಸ ಹ್ಯಾಂಡ್ಸ್ಗೆ ಕಚ್ ವರ್ಕ ಫಸ್ಟ ಚಾ ಬಾಕ್ಸಸ್ ಹಾಕೊಂಡು ಅದಕ್ಕೆ ತ್ರೆಡ್ ತಗೊಂಡು ನಾಲ್ಕು ಮೂಲೆಗೆ ನಾಲ್ಕು ಮೂಲೆಗಳಿಂದ ಸ್ಟಾರ್ಟ್ ಮಾಡ್ಕೊಂಡು ಒಳಗಡೆ ಶುರು ಮಾಡಿ ಒಳಗಡೆಯೆಲ್ಲ ತುಮ್ ನಾಲ್ಕು ಸೈಡ್ ಹಾಕ್ತಾ ಹೋದರೆ ಅದು ಒಳಗಡೆ ಸ್ಟಿ ಒಳಗಡೆ ಹೊಲಿಗೆ ತನ್ನಷ್ಟು ತಾನಾಗಿ ಅದು ತುಂಬುತ್ತೆ ರೀ ನನಗೆ ಕಚ್ ವರ್ಕ್ ಕಚ್ ವರ್ಕ್ ಅಂದರೆ ಭಾಳ ಇಷ್ಟ ಹಂಗಾಗಿ ನಾನು ಕಚ್ ವರ್ಕು ಭಾಳ ಮಾಡ್ತೀನಿ ಕಚ್ ವರ್ಕುದು ಫ್ಯಾಶನ ನಾನು ಸ್ಯಾರಿ ಕುಚ್ಚಿಗೇನೊ ಅದೇ ಥರ ಹಾಕ್ಕೊಂಡು ಹಾಕ್ತೀನಿ ಆಮೇಲೆ ಪ್ಲೈನ್ ಸ್ಯಾರಿಗೆ ಕಚ್ ವರ್ಕುದೇ ಹಾಕ್ತೀನಿ ಸ್ಟಿಚಿಂಗ್ ಬ್ಲೌಸ್ಗೂ ಕಚ್ ವರ್ಕಿಂದಾನೆ ಮಾಡ್ತೀನ್ರಿ ನನಗೆ ಕಚ್ ವರ್ಕ್ ಅಂದರೆ ಇಷ್ಟ ಹಂಗಾಗಿ ನಾನು ಕಚ್ ವರ್ಕಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡುತ್ತೀನಿ ಡಿಸೈನ್ ಬ್ಲೌಸು ಕೂಡ ಇದ್ದರೆ ಅದಕ್ಕೆ ಕೂಡ ಒಂದು ಸ್ವಲ್ಪ ಗೋಲ್ಡನ್ ತ್ರೆಡ್ಡ ಆಮೇಲೆ ಸಿಲ್ಕ್ ತ್ರೆಡ್ಡ ಅದರಿಂದ ಒಂದು ಸ್ವಲ್ಪ ಡಿಸೈನ್ ಹಾಕಿ ಡಿಸೈನನ್ನ ಹೈಲೆಟ್ ಮಾಡ್ತೀನಿ ಅದು ನನ್ನ ಹಾಬಿ ರೀ